ನನಗೆ ಗೊತ್ತಿರುವ ರಾಜಕೀಯ ಪಕ್ಷಗಳು ಹೆಚ್ಚು ರಾಜಕೀಯದಲ್ಲಿ ಇಲ್ಲ ನಾವು ಆದರೆ ಸಹ ರಾಜಕೀಯ ಪಕ್ಷಗಳು ಯಾವುದಂತೇಳಿದರೆ ಇದರಲ್ಲಿರುವಂಥದ್ದು ಬಿ ಜೆ ಪಿ ಕಾಂಗ್ರೇಸು ಮತ್ತು ಪಕ್ಷೇತರಗಳು ಇದು ಇಷ್ಟು ನನಗೆ ಗೊತ್ತಿದ್ದದ್ದು ಮತ್ತು ಅವರ ಅಜೆಂಡಗಳೆಲ್ಲ ನಮ್ಗೆ ಏನೂ ಗೊತ್ತಿಲ್ಲ ಅಜೆಂಡಗಳು ಏನು ನಾವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡುವುದಿಲ್ಲ ಅಲ್ಲ ಹಾಗಾಗಿ ನಮಗೆ ಅಜೆಂಡಗಳು ಗೊತ್ತಿಲ್ಲ ಆದರೆ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಮಾಡುವಾಗ ನಾವು ಹೋಗ್ತೇವೆ ಸಾಮಾನ್ಯವಾಗಿ ಪಂಚಾಯ್ತಿನಲ್ಲಿ ಮೀಟಿಂಗ್ ಇದ್ದಾಗ ಕರೀತಾರೆ ಮತ್ತು ಸ್ವಸಹಾಯ ಗುಂಪುಗಳ ಮುಖಾಂತರ ಅದರಲ್ಲಿ ಭಾಗವಹಿಸಿದವರನ್ನು ಕರೀತಾರೆ ಮತ್ತು ಬರ್ಲಿಕ್ಕೆ ಹೇಳ್ತಾರೆ ಏನಾದ್ರೂ ಒಂದು ಪ್ರೋಗ್ರಾಮ್ ಇರುವಾಗ ನಮಗೆಲ್ಲ ಹೇಳ್ತಾ ಹಾಗೆ ನಾವು ಹೋಗ್ತೇವೆ ಮತ್ತು ಆಗಸ್ಟ್ ಫಿಫ್ಟೀಂತಿನ ದಿವಸ ಕೂಡ ನಾವು ಅಲ್ಲಿಗೆ ಹೋಗಿ ಅದರಲ್ಲಿ ಭಾಗವಹಿಸಿದ್ದೇವೆ ನಾವು ಭಾಗವಹಿಸಿ ಇದು ಮಾಡಿಕೊಂಡು ಬಂದಿದ್ದೇವೆ ಮತ್ತು ನಮಗೆ ಇಲ್ಲಿ ಸಾಮಾನ್ಯವಾಗಿ ನಾಗರಿಕ ನಿಮಗೆ ಅವರಿಂದ ಏನು ನಮಗೆ ಸಹಾಯ ಅಂತೇಳಿದರೆ ನಮಗೆ ಈಗ ಪಂಚಾಯಿತಿಗೆ ಹೋದರೆ ಏನಾದ್ರೂ ಬೇಕಿದ್ದರೆ ನಾವು ಏನಾದ್ರೂ ಸೈನೆಲ್ಲ ಬೇಕಾದರೆ ಹೋಗಿ ಅವರಿಂದ ಸೈನ್ ಹಾಕಿಸಿಕೊಂಡು ಬರ್ತೇವೆ ಮತ್ತು ನಮಗೆ ಬೇರೆ ಅವರಿಂದ ಏನೂ ಸಹಾಯ ನಾವು ಕೇಳಲಿಕ್ಕೆ ಹೋಗಲಿಲ್ಲ ಹೋಗಿದ್ರೆ ಹೋದಾಗ ಅವರು ನಮಗೆ ಅಲ್ಲಿ ಇದ್ದವ್ರು ನಮಗೆ ಸಹಾಯ ಮಾಡ್ತಾರೆ